ಅಲೋ ಹಾಂ ಹಲೋ ಡಾಕ್ಟ್ರಾ ಆಯಿತು ನಮಸ್ಕಾರ ನಾನು ಸರೋಜಿನಿ ಅಂತೇಳಿ ಏನು ಗೊತ್ತುಂಟ ಮೇಡಮು ನಮ್ಮದು ಮಗ ಮಗುವಿಗೆ ಏಳು ವರ್ಷ ಆಯಿತು ಸಣ್ಣಗಾಗಿ ಇದ್ದಾನೆ ಗಿಡ್ಡಾಗಿ ಅದಕ್ಕೆ ಏನೆಲ್ಲ ಕೊಡಬೇಕು ಮತ್ತು ರಾತ್ರಿ ಮಲಗುವಾಗ ಕೆಮ್ಮುವುದು ಬೆಳವಣಿಗೆ ತುಂಬ ಕಡಿಮೆ ಉಂಟು ಅದಕ್ಕೆ ಯಾವುದೆಲ್ಲ ವಿಟಮಿನ್ ಕೊಡ್ಬೇಕು ಅಂತೇನಾದರು ಹೇಳ್ತೀರಾ ಮೇಡಮ್ ಏಳು ವರ್ಷ ಹೌದು ಹೌದಾ ಯಾವ್ದು ಯಾವ್ದು ಎಲ್ಲ ಹಾಂ

ಹೌದಾ

ಆಯ್ತು

ಕೊಡ್ಬೇಕು ಆಯ್ತು ಆಯ್ತು ಮೇಡಮ್ ಆಯ್ತು ಆಯಿತು ಮೇಡಮ್ ಆಯಿತು

ಆಯಿತು ಮೇಡಮ್

ಆಯ್ತು ಆಯ್ತು ಆಯ್ತು ಹೌದು ಆಯ್ತು ಮೇಡಮ್ ಆಯ್ತು ಮೇಡಮ್